ಆ್ಯಕ್ಚುವಲಿ ಈಗ ತೋಟ ಅಂದಾಗ ಗಾರ್ಡನಿಂಗ್ ಅಂದರೆ ನಮ್ಮ ಮಿಸ್ಸಸ್ಗೆ ಗಿಡ ಮಾಡೋದು ಗಿಡ ಬೆಳೆಸೋದು ಭಾಳ ಇಷ್ಟ ಹಂಗಾಗಿ ನಾವು ಒಂದು ಮುಂಚೆ ಒಂದು ಮನೇಲಿ ಇದ್ವಿ ಅಲ್ಲೆನೈತ್ ಅಂದರೆ ನಾವು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ವಿ ಸೆಕೆಂಡ್ ಫ್ಲೋರಲ್ಲಿ ಒಂದುಮನೆ ಒಂದು ಸ್ವಲ್ಪ ಪೋರ್ಷನ್ ಎಕ್ಸ್ಟೆಂಡೆಡ್ ಹಂಗೆ ಇತ್ತು ಓಪನ್ ಆಗಿತ್ತು ಫುಲ್ ಬಿಸಿಲು ಬಿಸ್ಲು ಬೀಳ್ತಿತ್ತು ನಾವು ಅವಾಗ ಏನು ಮಾಡ್ತಿವಿ ಅಂದರೆ ಗಾರ್ಡನಿಂಗ್ ಪರ್ಪಸ್ಸಿಗೋಸ್ಕರನೆ ಮೇಲೆ ಒಂದು ಸ್ವಲ್ಪ ದುಡ್ಡು ಅಮೌಂಟ್ ಎಲ್ಲ ಕಟ್ಟಿ ಮಾಡಿಕೊಂಡ ಮೇಲೆ ಎಲ್ಲ ಕ್ಲೀನಾಗಿ ಶೀಟ್ ಹಾಕೊಂಡು ಪ್ಲಸ್ ಅದು ಗಾರ್ಡನಿಂಗ್ ಪರ್ಪಸ್ಸುನು ಆಯಿತು ಪ್ಲಸ್ ಇವನ್ ಮಂಗಗಳ ಕಾಟ ಕೂಡ ತಪ್ದಂಗೆ ಆಯ್ತು ನಮ್ದು ಅದನ್ನು ಮಾಡಿಕೊಂಡು ನಾವು ಮುಂದೇನು ಜಾಗ ಇತ್ತು ಅಂತಹೇಳಿದ್ರಲ ಅಲ್ಲಿ ಗಾರ್ಡನಿಂಗ್ ಮಾಡಿದ್ವಿ ಅಂದರೆ ಎಲ್ಲ ಪಾಟಲ್ಲೆ ಮಾಡಿದ್ದು ಗಾರ್ಡನಿಂಗ್ ಹೊಸ ನಮ್ಮ ಮನೆಯಲ್ಲಿ ಈಗ ರೆಂಟಲ್ಲಿ ನಾವು ಇರ್ತಿದೀವಿ ಅಂದರೆ ಈಗೆಲ್ಲಿ ಓಪನ್ನಾಗೀ ದೊಡ್ಡ ದೊಡ್ಡ ಮನೆಗಳೆಲ್ಲ ಈಗೆಲ್ಲ ಅಷ್ಟು ರೆಂಟಿಗೆ ಕೊಡೊಕಾಗಲ್ಲ ಆಮೇಲೆ ಅವಾಗೆಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದೊರ್ ದೊಡ್ಡ ದೊಡ್ಡ ಮನೆ ಇರ್ತಿದ್ವು ಈಗೆಲ್ಲ ಏನು ಸಣ್ಣ ಮನೆ ರೆಂಟ್ರಗಿರೋದರಿಂದ ನಮ್ಗೆ ಇರೋ ಸ್ಪೇಸ್ ಅಲ್ಲೇ ನಾವು ಗಾರ್ಡನಿಂಗ್ ಮಾಡಿದ್ದು ಇಪ್ಪತ್ತರಿಂದ ಮೂವತ್ತು ಟೈಪ್ ಗಿಡಗಳು ನಾವು ಅಲ್ಲಿ ಹಾಕಿದ್ವಿ ಹಾಕಿದ್ರಿಂದ ಅದೇನೋ ಒಂದು ಗಿಡ ಮಾಡೋದು ಗಿಡ ಇದರ ಮಿಸಸ್ಗು ಇಷ್ಟ ಅವರಿಂದ ನನಗು ಭಾಳ ಇಷ್ಟ ಆಗಿ ಈಗ ಕೆಲವೊಂದು ಔಷಧಿ ಔಷಧಿ ಗಿಡಗಳು ಕೂಡ ಈಗ ಎಕ್ಸಾಂಪಲ್ ಈಗ ಏನಾಗ್ತಿದೆ ಪುದಿನ ಆಗಿರ್ಬೌದು ಮೆಂಟೆ ಲೀಫಲ್ಲಿ ನಾವು ಈ ಟೀದು ಟೀದು ಎಲ್ಲ ಮಾಡ್ತಿವಲ್ಲ ಇದು ಒಂದು ನಾರ್ಮಲಿ ವಿತ್ಔಟ್ ಮಿಲ್ಕುದೆಲ ಅದನ್ನು ಯೂಸ್ ಮಾಡೊಕಾಗಿರೋ ಫ್ರೆಶ್ ಲೀಫ್ ಅಲ್ಲೆ ನಾವು ತಗೊಂಡಿದ್ದು ಆಮೇಲೆ ನಾವು ಗಿಡದಾಗೆ ಬಂದಾಂಗಿಂದ ಅದು ಸ್ಮಾಲ್ ಗಿಡಗಳು ಆಗಿದ್ರೂ ಚಿಂತೆ ಇಲ್ಲ ಅದರಿಂದ ಫ್ರೆಶ್ ಏರ್ ಬರುವುದಾಗಿರ್ಬೌದು ಆಮೇಲೆ ಗ್ರೀನ್ರಿ ಕಂಡಂಗೆ ಏನೋ ಒಂದು ಹೊರಗಡೆಯಿಂದ ಎಲ್ಲೊ ಬಂದಾಗ ಅದನ್ನು ನೋಡಿದಾಗ ಮನ್ಸಿಗೆ ನೆಮ್ಮದಿ ಒಂಥರ ಗ್ರೀನ್ ಅಂತ ಅಂದಾಗ ಒಂಥರ ನೆಮ್ಮದಿ ಸಿಗುತ್ತೆ ಇಂಥವೆಲ್ಲ ನಮ್ಗೆ ಭಾಳ ಯೂಸ್ಫುಲ್ ಆಗಿದೆ ಗಾರ್ಡನಿಂದು ಆಮೇಲೆ ನಾವು ಅದರಲ್ಲಿ ಎಷ್ಟು ವಿರುಟಿ ಅಂತಂದರೆ ಆಮೇಲೆ ಲೆಮನ್ ಗ್ರಾಸ್ ಆಗಿರ್ಬೌದು ಆಮೇಲೆ ಈ ಪುದಿನ ಇರದ ಎಷ್ಟು ವೆರೈಟಿ ನಮ್ಮ ಮಿಸ್ಸಸ್ ಅವರು ಬೆಳೆಸಿದ್ರು ಅಂದರೆ ಆಮೇಲೆ ಇಂಡೋರ್ ಪ್ಲಾಂಟ್ಸ್ ಆಗಿರ್ಬೌದು ಅವೆಲ್ಲ ಅಂದ್ರು ಪ್ರತೀ ವಾರಕೊಂದುಸರಿ ಒಂದು ಟೈಮ್ ಕೊಟ್ಟು ಬಿಡ್ತಿದ್ವಿ ವಾರದಲ್ಲಿ ಒಂದು ಸಂಡೆ ಒಂದು ಎಕ್ಸಾಂಪಲ್ ಸಂಡೆ ಯಾಕಂದ್ರೆ ವರ್ಕಿಂಗ್ ಇರೋದರಿಂದ ಒಂದು ಸಂಡೆ ಏನುಮಾಡ್ತಿದ್ವಿ ಎಲ ಕೆಲವೊಂದನ್ನು ಗಿಡಗಳಿಗೆ ರೀ ಪಾಟಿಂಗ್ ಮಾಡ್ತಿದ್ವಿ ಆಮೇಲೆ ಕೆಲವೊಂದು ಸಂಡೆ ನಾವು ನರ್ಸರಿಗೆ ಹೋಗಿಬಿಟ್ಟು ಕೆಲವೊಂದು ಗಿಡಗಳು ತೊಗೊಂಬೌದು ಹೊಸ ಗಿಡಗಳ್ನ ಹೊಸ ಪಾಟಿಗೆ ಹಾಕೋದ್ ಇರ್ಬೌದು ಆಮೇಲೆ ಗೊಬ್ಬರ ಹಾಕೋದ್ ಇರ್ಬೌದು ಆಮೇಲೆ ಒಂದನ್ನು ನಮ್ಮೂರಿಗೆ ಹೋದ್ರೆ ನಾವು ಅಲ್ಲಿಂದ ಒಂದು ರೆಡ್ ಸಾಯ್ಲ್ ತರ್ತಿದ್ವಿ ಅದು ರೆಡ್ ಸಾಯ್ಲಲ್ಲಿ ನಮ್ದು ಅಲ್ಲಿ ಒಂಡೋರು ಒಡ್ಸಿದ್ದು ಒಂದು ಮಾಡ್ತರಲ ವಂಡೆಲ್ಲ ಒಡೆಸಿದ್ರು ಆ ಒಂಡನ್ನು ಒಂಡು ಅದ್ರ ಅಂದರೆ ಅದು ಒಂಥರ ಫರ್ಟಿಲೈಸಡ್ ಸಾಯ್ಲ್ ಅಲ ಆ ಸಾಯ್ಲ್ ತಂದುಬಿಟ್ಟು ನಾವು ಪಾಟಿಗೆ ಹಾಕಿ ನಾವು ಅದನ್ನು ಒಂಥರ ಫಲವತ್ತತೆ ಆದ್ಮೇಲ್ ಅದಕ್ಕೆ ಒಂದು ಒಳ್ಳೇ ಪೋಷಕಾಂಶಗಳು ಸಿಗೊ ರೀತಿಲಿ ನಾವು ಆರೇ ಎವ್ರಿ ವೀಕ್ ನಾವು ಅದ್ಕೊಂದು ಡೇ ಅಥವ ಒಂದು ಆಫ್ ಡೇ ಇರುತ್ತೆ ಟೈಮ್ ಸ್ಪೆಂಡ್ ಮಾಡ್ತಿವಿ ಆಮೇಲೆ ಅದರಿಂದ ಅಂದ್ರೆ ಈಗ ನಾವು ಹೊರ್ಗಡೆ ಕೂತಾಗ ಆಮೇಲೆ ಯಾರೇ ಬಂದ್ರು ಹೊರ್ಗಡೆ ಬಂದಾಗ ಇಷ್ಟುಚೆನಾಗ್ ಗಾರ್ಡನಿಂಗ್ ಮಾಡಿದಿರಿ ಹಂಗೆ ಹಿಂಗೆ ಅಂತೇಳಿ ಈಗ ರೀಸೆಂಟಾಗಿ ಆ ಮನೇನ ನಾವು ಚೇಂಜ್ ಮಾಡಿದ್ವಿ ಚೇಂಜ್ ಮಾಡ್ಕೊಂಡು ಬೇರೆ ಮನೆಗೆ ಬಂದಾಗ ಅಲ್ಲೊಂಥರ ಬಾಲ್ಕನಿ ಇದೆ ಅಲ್ನಾವು ಏನು ಮಾಡಿದ್ವಿ ಕೆಳ್ಗಡೆಯಲ್ಲ ಗ್ರೀನ್ ಕಾರ್ಪೆಟ್ ಎಲ್ಲ ಹಾಕಿ ಎಲ್ಲ ಪಾಟ್ಸ್ ಏನು ಇದ್ವಲ ಅದನ್ನೆಲ್ಲ ಪಾರ್ಟ್ಸ್ ಮತ್ತು ರಿಪಾಟಿಂಗ್ ಮಾಡಿಕೊಂಡು ಆಮೇಲೆ ನಮಗೆ ಇನ್ನು ಏನಾದರು ಪಾರ್ಟ್ಸ್ ಬೆಕಾಯ್ತು ಅಂದರೆ ಅವನ್ನೆಲ್ಲಾ ಕೆಲವೊಂದು ಶೋ ಗಿಡಗಳು ಆಮೇಲೆ ನಮ್ಮಮನೆಗೇ ಇಂಡೋರ್ ಪ್ಲ್ಯಾಂಟ್ಸು ಮನೆ ಪ್ಲ್ಯಾಂಟು ಇವೆಲ್ಲ ಮಾಡ್ತಿದ್ವಿ ಆಮೇಲೆ ಇನ್ನೊಂದು ಏನ್ಬೇಕಂದರೆ ನಮ್ಮ ಅದು ಅದನ್ನು ಒಂದು ಇನ್ಸ್ಪಿರೇಷನ್ ಅಂತಂದ್ರೆ ನಮ್ಮಮನಿ ಪಕ್ದೊರ್ ಒಬ್ರು ಮುಂದೆ ದೊಡ್ಡ ಜಾಗ ಐತ್ ಅವರೆಲ್ಲಾ ಏನು ಮಾಡಿದ್ರು ಅಂದರೆ ಫುಲ್ಲು ಗಾ ಈ ಗಾರ್ಡನಿಂಗ್ ಪ್ರತಿಯೊಂದನ್ನು ಅವರು ಗಿಡಗಳ ತಂದು ಹಾಕಿ ಅವರು ಒಂಥರ ಅವ್ರಿನ್ನ ನಮ್ಮ ಮನೆಗೆ ಒಂಥರ ಇನ್ಸ್ಪಿರೇಷನ್ ನಾವು ಮಾಡೊಕೆ ಗಾರ್ಡನಿಂಗ್ ಏನು ಅವ್ರ ಏನ್ಮಾಡಿದಿರಿ ಎಲ್ಲ ಅವ್ರಿಗೆ ಇನ್ಸ್ಪರೇಷನ್ ಅವ್ರ ಹತ್ತಿರ ಎಲ್ಲ ಇವಾಗ ಹೂವಿನ್ ಗಿಡಗಳೆ ಆಗಿರ್ಬೌದು ಸಣ್ಣ ಪುಟ್ಟ ತರಕಾರಿ ಗಿಡಗಳೆ ಆಗಿರ್ಬೌದು ಎಲ್ಲ ಬೆಳಸಿದ್ರೆ ಅವ್ರು ಒಂಥರ ಏನಾರ ಒಂದು ಮನೆಗೆ ಹೋದ್ರೆ ಒಂಥರ ಏನೊ ಫಸ್ಟ್ ಗಾರ್ಡನಿಂಗ್ ಇಂದ ಹೋಗೋದರಿಂದ ಎಷ್ಟೇ ನಾವು ಟಯರ್ಡ್ ಆಗಿದ್ರು ಅಥವ ಎಷ್ಟೇ ನೆಗೆಟಿವ್ ಎನರ್ಜಿ ನಾವು ತಗೊಂಬಂದಿದ್ರು ಹೊರ್ಗಡೆಯಿಂದ ಬಿಸ್ಲು ಇದು ಅಲ ಗಾರ್ಡನ್ ತ್ರು ಹೋಗ್ಬಿಟ್ಟರೆ ಅಲ್ಲಿ ಬರ್ತಕ್ಕಂಥ ಪರಿಮಳ ಆಗ ಹೂವಿನ್ ಗಿಡದಿಂದ ಪ ಬರ್ತಕ್ಕಂಥ ಪರಿಮಳದಿಂದ ಮೈಂಡ್ ಫ್ರೆಶ್ ಅನ್ನೋದು ಆ ಗ್ರೀನ್ ಲೀವ್ಸ್ ನೋಡಿದಾಗ ಏನೊ ಒಂಥರ ಖುಷಿ ಆಗೋದು ಆದರೆಲ್ಲಾ ಏನಾಗ್ತಿತ್ತು ಅಂದರೆ ಒಂದು ಪಾಸಿಟಿವ್ ಮನೆಯೊಳಗಡೆ ಹೋಗಬೇಕ ಹೋಗಬೇಕಾದ್ರೆ ನಮ್ಗೆ ಒಂದು ಪಾಸ್ಟಿವ್ ಎನರ್ಜಿ ಬರ್ತಿತ್ತು ಮನೆಒಳಗೆ ಹೋದ್ರೆ ನಮಗೆ ಕೂಲಾಗಿ ಬಿಟ್ತಿದ್ವಿ ಆಮೇಲೆ ನಾವು ಈ ಥರ ಪ್ಲಾಂಟೇಶನ್ ಮಾಡೋದರಿಂದ ಒಂದು ನೇಚರ್ಗು ಹೆಲ್ಪ್ ಆಗುತ್ತೆ ಯಾಕಂದ್ರೆ ನಮಗೆ ನೇಚರ್ರು ಗಿಡಗಳು ಅಂದರೆ ನಮಗೆ ಹ್ಯಾಂಗೆ ಕಾರ್ಬನ್ ಡಯಕ್ಸೈಡ್ನ ಅವುನ್ನ ಹೀರಿಕೊಂಡು ನಮಗೆ ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಕೊಡುತ್ತೆ ಗಿಡ ಎಲ್ಲಿ ಇರ್ತದೋ ಅಲ್ಲಿ ನಮಗೆ ಹೆಲ್ತಿ ಏರಿರುತ್ತೆ ಹಂಗಾಗಿ ನಾವು ಯಾವಾಗಲು ನಾವು ಒಳ್ಳೇ ಗಿಡಗಳನ್ ಬೆಳಸ್ಕೊಂಡು ಜಾಗ ಇತ್ತಂದರೆ ದೊಡ್ದ ರೀತಿ ಗಿಡ ಮರಗಳ್ನ ಬೆಳಸ್ಕೊಂಡು ಜಾಗ ಇದು ಅಂದರೆ ಅಟ್ಲೀಸ್ಟ್ ಪಾರ್ಟ್ಸ್ಲ್ಲಾದ್ರು ಮಾಡಿಕೊಂಡು ದೊಡ್ದುದಾದಮೇಲೆ ನಿವೇನಾದರು ಗಿಡಗಳು ಮಾಡ್ತಿರೋದು ಇವನ್ ನಮ್ಮ ಊರಲ್ಲೂ ಕೂಡ ಗಾರ್ಡನಿಗೆ ಅಂತಾ ಅಥವ ತೋಟ ಅಂತಾ ಒಂದು ಅಡಿಕೆ ಗಿಡಗಳೆಲ್ಲ ಹಾಕ್ಸಿ ಆಮೇಲೇ ತೆಂಗಿನ ಗಿಡಗಳೆಲ್ಲ ಸರೌಂಡಿಂಗ್ ಹಾಕ್ಸಿಬಿಟ್ಟು ಎಲ್ಲರಲ್ಲಿ ಮಾಡಿ ತೋರಿಸ್ಬೇಕು ಈ ಗಾರ್ಡನಿಂಗ್ ಅನ್ನದೊಂದು ಒಂಥರ ಒಂದು ಕ್ರೇಜ್ ಈಗ ಒಬ್ಬರಿಂದ ಒಬ್ಬರಿಗ್ ಕ್ರೇಜಿಗೆ ಬಂದಂಗೆ ಹಂಗೆ ಆ ಥರ ನಾವು ಗಿಡಗಳನ್ನೆಲ್ಲ ಇನ್ನೊಂದು ಏನು ಅಂದರೆ ನಾವು ಯಾವುದೇ ಆಗಲಿ ಕಾಡು ಬೆಳೆಸಿದ್ರೆ ನಾಡು ಹಂಗೆ ನಾವು ಗಿಡಗಳು ಬೆ ಗಿಡ ಬೆಳೆಸಿದ್ರೆ ನಮಗೆ ಒಳ್ಳೇ ಆಕ್ಸಿಜನ್ ಹಂಗಾಗಿ ಒಂದು ಎನೋರ್ರೋನ್ಮೆಂಟಲ್ಲಾಗಿ ಬ್ಯಾಲನ್ಸಾಗಿ ಇರಬೇಕಂತಂದ್ರೆ ಅಟ್ಲೀಸ್ಟ್ ನಾವು ದೊಡ್ದದ್ ಏನೇ ಮಾಡಿಲ್ಲ ಅಂದರು ಅಟ್ಲೀಸ್ಟ್ ಮನೆಗಳಲ್ಲಿ ಸ್ವಲ್ಪ ಗಾರ್ಡನಿಂಗ್ ಮಾಡ್ಕೋಳದು ಒಂಥರ ಏನೋ ಒಂದು ಹಾಬಿ ಮಾಡ್ಕೊಂಡಾಗಲಿ ಜೊತೆ ಯಾಕೆಂದ್ರೆ ಸಸ್ಯಗು ಒಂದು ಜೀವ ಇದೆ ಅದ್ರದು ಬಗ್ಗೆ ಟಾವ್ ನಾವು ಟೈಮ್ ಟೈಮ್ನ ಸ್ಪೆಂಡ್ ಮಾಡೋದರಿಂದ ಅದೊಂದು ಪಾಸ್ಟೀವ್ ಎನರ್ಜಿ ಅಂತ ಬರುತ್ತೆ